ಉಡುಪಿ ಜಿಲ್ಲೆಯಲ್ಲಿ ಪ್ರಮುಖ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಂಪರೆಗಳು ಹಲವಾರುಗಳಿವೆ ಭಾಷೆ ಧರ್ಮ ಆಚಾರ ವಿಚಾರ ಪದ್ದತಿಗಳು ಜನರು ವಿವಿಧ ಧಾರ್ಮಿಕ ಪದ್ದತಿಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಪರಂಪರೆ ಮತ್ತು ಸಂಸ್ಕೃತಿಯನ್ನು ನಾವು ಹೇಗೆ ಅನುಸರಿಸಿಕೊಂಡು ಬರುತ್ತಾ ಇದ್ದೇವೆ ಎಂಬುದನ್ನು ತಿಳಿಸೋದಾಗಿ ಹಾಗೆಯೇ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ನಮ್ಮ ಈ ಪರಂಪರೆ ದೈವ ದೇವರುಗಳನ್ನು ಆರಾಧಿಸಿಕೊಂಡು ಬರುವಂಥ ನಮ್ಮ ಸಂಪ್ರದಾಯ ಹಾಗಿರುವಾಗ ಹಲವಾರು ವಿಧದಲ್ಲಿ ನಾವು ದೇವರುಗಳನ್ನು ನಮ್ಮ ಗುಡಿಯಲ್ಲಿ ಕಾಣ್ತೇವೆ ಹಾಗೆ ಹಲವಾರು ದೈವಗಳನ್ನು ನಾವು ಅವುಗಳ ದೇಗುಲಗಳನ್ನಾಗಿ ಕಾಣುತೇ ಹಾಗೆಯೇ ನಮ್ಮ ಗುಡಿ ಪರಂಪರೆಯಲ್ಲಿ ಹಲವಾರು ದೈವ ದೇವರುಗಳು ಇದ್ದರೂ ಕೂಡ ಅದರಲ್ಲಿ ಉನ್ನತ ಸ್ಥಾನಮಾನ ಪಡೆದಿರುವಂಥ ಬಬ್ಬು ಸ್ವಾಮಿ ದೈವ ಸ್ಥಾನ ಬಬ್ಬು ಸ್ವಾಮಿ ಅಂದರೆ ನಮ್ಮ ಕೋಡಿಕೊಂಡಾಲ ನೆಲೆಯಲ್ಲಿ ಕೊಣೆಗೆ ಮನ್ನಾರ ಮನೆಯಲ್ಲಿ ಮಾಲತಿ ಗರ್ಭದಲ್ಲಿ ಹುಟ್ಟಿದಂಥ ಒಂದು ಮಗು ಆ ಮಗುವಿನ ಆಚಾರ ವಿಚಾರ ಪರಂಪರೆಗಳನ್ನು ಹೇಳುತ್ತಾ ಆ ವಿಚಾರಗಳಲ್ಲಿ ಆ ಮಗುವಿನ ಹೇಗೆ ಇದನ್ನು ಜೀವ ಬಾಲ್ಯ ಯೌವ್ವನದ ಬಾಲ್ಯದಲ್ಲಿ ತನ್ನ ಜೀವನವನ್ನು ಕಳಿತಾ ಇತ್ತು ಎಂಬುದನ್ನು ತಿಳಿಸ್ತಾ ಅದರಲ್ಲಿ ಬಾಲ್ಯ ಯೌವ್ವನಕ್ಕೆ ಬರುವಂಥ ಕಾಲ ಘಟ್ಟದಲ್ಲಿ ಅದು ತನ್ನ ಹಲವಾರು ವಿಧದ ಚಾರಿತ್ರಗಳನ್ನು ಮಾಡಿಕೊಂಡು ಹಲವಾರು ವಿಧಗಳ ಬಂದಂಥ ಬಬ್ಬು ಸ್ವಾಮಿ ದೆ ಬಬ್ಬು ಸ್ವಾಮಿ ಹಾಗಿರುವಾಗ ಅಲ್ಲಿ ತನ್ನ ಮನೆಯನ್ನು ಬಿಡುವಂಥ ಕೋಡಿಕೊಂಡಾಲ ನೆಲೆಯನ್ನು ಬಿಡುವಂಥ ವೇಳೆಯಲ್ಲಿ ಅದು ತನ್ನ ಕಾಯಕವನ್ನು ಬಿಟ್ಟು ಕಾಯಕವನ್ನು ಬಿಟ್ಟು ಹೋಗುವಂಥ ಸಹ ಜಾಗದಲ್ಲಿ ಹಾಗಿರುವಾಗ ಅಲ್ಲಿ ನೆಲೆಯಾದಂಥ ಕೋರ್ದಬ್ಬು ಎಂಬ ನಾಮಾಂಕಿತವನ್ನು ಪಡೆದುಕೊಂಡು ಹಲವಾರು ಕಡೆಗಳಲ್ಲಿ ಹಲವಾರು ವಿಧದ ನಾಮಾಂಕಿತವನ್ನು ಪಡೆದುಕೊಂಡು ಬಂದರು ಕೂಡ ನೆಲೆವೀಡಾಗಿ ಬಂದಂಥ ಕೋರ್ದಬ್ಬು ಎಂಬ ನಾಮಾಂಕಿತವಾದ ದೈವ ಆದನ ನರ್ತನ ನರ್ತನ ಸೇವೆ ನಡಿವಂಥ ಕೋಲ ಹಾಗೂ ನೇಮ ನಡಿವಂಥ ಆಚಾರ ವಿಚಾರಗಳು ತುಂಬ ನೋಡಲು ನಮ್ಮ ಕಣ್ಣಿಗೆ ಹಬ್ಬ ಆ ಸಾಂಸ್ಕೃತಿಕ ಪರಂಪರೆ ಮತ್ತು ಸಂಸ್ಕೃತಿಯ ನಾವು ಹಲವಾರು ವಿದೇಶಿ ಮಾ ವಿದೇಶಿಗಳು ಬಂದು ಅದನ್ನು ಕೇಳುತ್ತಾರೆ ಅದನ್ನು ನೋಡುತ್ತಾರೆ ಅದನ್ನು ನಮ್ಮ ಅವರು ನಮ್ಮ ಸಂಪ್ರದಾಯವನ್ನು ಇನ್ನೊಂದು ದೇಶದಲ್ಲಿ ಹೋಗಿ ಅದನ್ನು ವಿವಿರಸ ವಿವರಸ ಮಾಡ್ತಾರೆ ಹಾಗೂ ಇನ್ನು ಹಲವಾರು ಭಾಷೆ ಧರ್ಮದವರು ಕೂಡ ಬಂದು ನೋಡ್ತಾರೆ ಹಾಗಿರುವಾಗ ಈ ಒಂದು ಪರಂಪರೆ ನಮ್ಮ ಈ ನಾಡಿನಲ್ಲಿ ನಡಿತಾ ಉಂಟು ಅಂದರೆ ಕಾ ಕೋರ್ದಬ್ಬು ಕೋಲಂದರೆ ಅದರಲ್ಲಿ ಹಲವಾರು ವಿಧದ ಹಲವಾರು ದೈವಗಳಿವೆ ಅಂದರೆ ಧೂಮಾವತಿ ಬಂಟ ಗುಳಿಗ ಕೊರಗಜ್ಜ ಹಲವಾರು ದೈವಗಳನ್ನು ಆರಾಧಿಸಿಕೊಂಡು ಬರುವಂಥ ಕಾಲಘಟ್ಟದಲ್ಲಿ ಹಲವಾರು ವಿಧಗಳಲಿ ನಾವು ನಮ್ಮ ಪರಂಪರೆಯನ್ನು ನಮ್ಮ ಪರಂಪರೆ ಹೇಗೆ ಇದೆ ಅದರ ಪದ್ದತಿಗಳು ಹೇಗೆಂದು ಅದನ್ನು ಆಚರಿಸಿಕೊಂಡು ನಮ್ಮ ದಾ ಧರ್ಮದ ಧರ್ಮಾದಿಗಳನ್ನು ಸಂಸ್ಕೃತಿಗಳು ನಾವು ಹಲವಾರು ವಿದೇಶಿಯಾದ ವಿದೇಶಿಯರಿಗೆ ನೋಡಲು ಅವರಿಗೆ ನಾವು ಅನುವು ಮಾಡಿಕೊಟ್ಟಿದ್ದೇವೆ ಹಾಗಿರುವಾಗ ನಮ್ಮ ಪರಂಪರೆಯನ್ನು ನಾವು ಬೆಳೆಸಿಕೊಂಡು ಬರುವಂಥ ಈ ಕಾಲಘಟ್ಟ ಹಲವಾರು ವಿಧದಲ್ಲಿ ನಮಗೆ ಬೇಕಾದಂಥ ನಮ್ಮ ಈ ಉಡುಪಿಯ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮ ಪರಂಪರೆಗಳು ಹಲವಾರು ಇವೆ ಅಂದರೆ ನಮ್ಮ ಅಷ್ಟಮಠಗಳಲ್ಲಿ ಒಂದಾದ ಮ ಮಠಗಳು ಆ ಮಠದಲ್ಲಿ ನಡೆವಂಥ ಪರಂಪರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆ ಭಾಷೆಗೆ ಅನುಗುಣವಾಗಿ ಬಂದಂಥ ಸನಾತನ ಧರ್ಮದ ಹಿಂದೂ ಧರ್ಮದ ಪ್ರಕಾರ ಆಚರಿಸ್ತಾರೆ ಅಂದರೆ ಸ್ವಾಮಿಗಳು ಅದಕ್ಕೆಂದೆ ಅದನ್ನು ನಿಯಮಿಸಿಕೊಂಡು ಬರುವಂಥ ಸ್ವಾಮಿಗಳು ಅದಕ್ಕೆ ತಕ್ಕಂತೆ ನಮ್ಮ ಭಕ್ತಾದಿಗಳು ಅದನ್ನು ಬರುವಂಥ ಆ ಒಳೆ ರಾಜಾಂಗಣದ ಒಳಗೆ ಹೋದಮೇಲೆ ನಮಗೆ ತುಂಬ ಭಕ್ತಿ ಭಾವ ವಿಧೇಯಕಗಳನ್ನು ಕೊಟ್ಟು ನಾವು ದೇವರನ್ನ ನೋಡಿಕೊಂಡು ಬರ್ತಾವಿದ್ದೆ ಉಡುಪಿ ಜಿಲ್ಲೆಯ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬರುವಂಥ ನಮ್ಮ ಹಲವಾರು ದೇವಸ್ಥಾನಗಳಿವೆ ಅಂದರೆ ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೋಡುವಂಥ ರಮಣೀಯವಾದ ದೇವಸ್ಥಾನ ಅಂದರೆ ಹಲವಾರಿವೆ ಆ ಅದರಲ್ಲಿ ಒಂದು ನಮ್ಮ ಇದು ಅಷ್ಟಮಠ ಹಾಗೂ ಹಲವಾರು ಜಾಗಗಳಿವೆ ಅದನ್ನು ನಾವು ಅನಸ್ಸಿಕೊಳ್ಳುವ ಅನುಸರಿಸಿಕೊಂಡು ಬರ್ತಾ ಇದ್ದೆ ಕೆಲವು ವಿಧದಲ್ಲಿ ನಾವು ತುಂಬ ಈ ಭಕ್ತಿ ಭಾವನಿಟ್ಟುಕೊಂಡು ಹೇಗೆ ಆರಾಧಿಸಿಕೊಂಡು ಬರ್ತಿವೋ ಆಗ ಆ ಪದ್ದತಿಗಳನ್ನ ಹೇಗೆ ಆಚರಿಸ್ಕೊಂಡು ಬರ್ತಾ ಇದ್ದೀವೋ ಹಾಗೆಯೇ ನಮಗೆ ನಮ್ಮ ಮಕ್ಕಳಿಗೂ ನಮಗೂ ತುಂಬ ಅನುಕೂಲಕರವಾದ ಈ ಒಂದು ಈ ದೇವರುಗಳ ಆರಾದ್ನ ಆರಾಧನೆಯಿಂದ ನಮಗೆ ತುಂಬ ಆರೋಗ್ಯ ಭಾಗ್ಯ ನೆಮ್ಮದಿಯನ್ನು ದೇವರು ಕರುಣಿಸ್ತಾರೆ ಎಂಬ ನಮ್ಮ ಹಾಗಿರುವಾಗ ನಾವು ಈ ಒಂದು ಪದ್ದತಿಗಳನ್ನು ಧಾರ್ಮಿಕ ವಿಧಿಯ ವಿಧಿ ವಿಧಾನ ಪದ್ದತಿಗಳನ್ನು ಆಚರಿಸಿಕೊಂಡು ನಮ್ಮ ಹಿರಿಯರ ಕಾಲದಿಂದಲೂ ಈ ಸಂಸ್ಕೃತಿಯನ್ನು ನಾ ಅನುಸರಿಸಿಕೊಂಡು ಬರ್ತಾ ಇದೆ ಹಾಗೆಯೇ ನಮ್ಮ ನಮಗೆ ತಿಳಿದಷ್ಟು ನಾವು ವಿದೇಶಿಯರಿಗೆ ಹೇಗೆ ವಿವರಣೆ ನೀಡಬೇಕು ಅದನ್ನವರೇ ಅವರನ್ನು ಹೇಗೆ ಅವರು ಹೇಗೆ ಅನುಸರಿಸಬೇಕೆಂಬುದನ್ನು ನಾನು ತಿಳಿಸಿಕೊಟ್ಟು ಕೊಡಲು ತುಂಬ ಇಷ್ಟಪಡ್ತೇನೆ